ನಮಸ್ತೆ ನಮ್ಮ ಜಿಲ್ಲೆ ಬಂದುಬಿಟ್ಟು ಚಿತ್ರದುರ್ಗ ಅಂತ ಹೇಳಿ ಚಿತ್ರದುರ್ಗ ನೀವೆಲ್ಲರು ಕೇಳಿರ್ತೀರ ಯಾಕೆಂದರೆ ಅದು ಸುಪ್ರಸಿದ್ಧ ಆಗಿರೋದು ಐತಿಹಾಕ್ ಐತಿಹಾಸಿಕವುಳ್ಳ ಏಳು ಸುತ್ತಿನ ಕೋಟೆ ಒಂದು ಕೋಟೆ ಇದೆ ಹಾಂ ನಮ್ಮ ಚಿತ್ರದುರ್ಗ ತುಂಬ ಚೆನ್ನಾಗಿದೆ ನೀವು ಕೋಟೆ ಬಗ್ಗೆ ಎರಡು ಮಾತಿಲ್ಲ ಅಷ್ಟು ತುಂಬ ಚೆನ್ನಾಗಿದೆ ಏಳು ಸುತ್ತಿನ ಕೋಟೆ ತುಂಬ ಟೆಕ್ನಿಕಲ್ ಆಗಿ ಕಟ್ಟಿರುವಂಥ ಕೋಟೆ ಎಷ್ಟೇ ಸತಿ ಬಂದು ಭೇದ್ಸೋದಕ್ಕೆ ತುಂಬ ಟ್ರೈ ಮಾಡಿದ್ರೂ ಸಮೇತ ಹೈದರಾಲಿ ಆಗದಲೇ ಲಾಸ್ಟಲ್ಲಿ ಯಾವುದೋ ಒಂದು ರಹಸ್ಯ ಮಾರ್ಗದಿಂದ ಒಳಗಡೆ ಬಂದು ಆ ಕೋಟೆನ ಭೇದಿಸಿ ವಶಪಡ್ಸ್ಕೊತಾನೆ ಬಟ್ ಇದನ್ನು ಆಳ್ವಿಕೆ ಮಾಡಿದವನು ಬಂದು ಬಿಟ್ಟು ಮದಕರಿ ನಾಯಕ ಅಂತ ಹೇಳಿಬಿಟ್ಟು ಮದಕರಿ ನಾಯಕರು ಒಂದು ಮದಿಸಿದ ಆನೆಯನ್ನ ಹಿಡಿತಕ್ಕೆ ತಂದಿದ್ದರಿಂದ ಅವರಿಗೆ ಮದಕರಿ ನಾಯಕ ಅಂತ ಹೆಸ್ರು ಬಂತು ನಮ್ಮ ಚಿತ್ರದುರ್ಗದಲ್ಲಿ ತುಂಬಾ ಪ್ರಾರ್ಥನಾ ಸ್ಥಳಗಳು ಪ್ರೇಕ್ಷಣೀಯ ಸ್ಥಳಗಳು ತುಂಬಾ ಇದೆ ಪ್ರಾರ್ಥನಾ ಸ್ಥಳಗಳಂತ ಬಂದುಬಿಟ್ರೆ ಇಲ್ಲಿ ತುಂಬ ಸಾಮರಸ್ಯದಿಂದ ಎಲ್ಲಾರು ಎಲ್ಲ ಕಡೆನು ಎಲ್ಲ ಜನಾಂಗದವರು ಹೋಗ್ತಾರೆ ಬರ್ತಾರೆ ದೇವಾಲಯಗಳಿಗೆ ಈಗ ಎಕ್ಸಾಂಪಲ್ಗೆ ಉದಾಹರಣೆಗೆ ಅಂದರೆ ನಾವು ಈಗ ಹಿಂದೂಸು ಮಖಾನ್ಗೆ ಹೋಗಿ ಬರ್ತೀವಿ ಹಾಗೇನೆ ಮುಸ್ಲಿಮ್ಸು ನಾವು ಗಣಪತಿ ಹಬ್ಬ ಮಾಡಿದಾಗ ಗಣಪತಿ ಹಬ್ಬದಲ್ಲಿ ಪಾಲ್ಗೊಂಡು ಪ್ರಸಾದ ಗಿಸಾನೆ ಪ್ರಸಾದ ಎಲ್ಲ ಸಮಯುದನವೆ ಅವರು ಎಲ್ಲಾರ್ಗು ಹಂಚೋ ಅಂತ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ ತುಂಬ ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗದಲ್ಲಿ ಆಮೇಲೆ ಇನ್ನೂ ಜಾಸ್ತಿ ನಮ್ಮ ಜಿಲ್ಲೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಜಿಲ್ಲೆ ಈಗ ರೀಸೆಂಟ್ ಆಗಿ ರಿಸರ್ವ್ ಫಾರೆಸ್ಟ್ ಅಂತ ಆಗಿದೆ ಅರಣ್ಯ ಪ್ರದೇಶನೂ ಇದೆ ಈ ಕಡೆ ಮತ್ತೆ ತುಂಬ ಬಂಡೆಗಳಿಂದ ಸೇರಿದೆ ನಮ್ಮ ಚಿತ್ರದುರ್ಗ ಇಲ್ಲಿ ಬಂದುಬಿಟ್ಟು ನಮಗೆ ಪ್ರೈಮ್ ಕ್ರಾಪ್ ಬಂದುಬಿಟ್ಟು ಇಲ್ಲಿ ಜಾಸ್ತಿ ಅಂದರೆ ಹತ್ತಿನ ಬೆಳಿತಾರೆ ಶೇಂಗಾ ಬೆಳಿತಾರೆ ನಮ್ಮದು ಇಲ್ಲಿ ಎರೆಮಣ್ಣು ಜಾಸ್ತಿ ಇದೆ ಹಾಗಾಗಿಬಿಟ್ಟು ಹತ್ತಿ ಒಳ್ಳೆ ಈಲ್ಡನ್ನ ಕೊಡುತ್ತಿಲ್ಲಿ ಆದ ನಂತರ ಇನ್ನೂ ನಮ್ಮ ಚಿತ್ರದುರ್ಗ ಜಿಲ್ಲೆ ಬಗ್ಗೆ ಹೇಳಬೇಕಂದ್ರೆ ಸಾಂಸ್ಕೃತಿವಾಗ್ ಸಾಂಸ್ಕೃತಿಕವಾಗಿ ಹೇಳಬೇಕಂದ್ರೆ ಇಲ್ಲಿ ತುಂಬ ಇದೆ ನಿಮಗೆ ಯಾವ್ದಾರು ಒಂದು ಉದಾಹರಣೆನ ಕೊಡ್ತೀನಿ ನಮ್ಮ ಈ ಚಿತ್ರದುರ್ಗದಲ್ಲಿ ವರ್ಷಕ್ಕೊಮ್ಮೆ ಭೇಟಿ ಅಂತ ನಡೆಯುತ್ತೆ ಆ ಭೇಟಿ ಎರಡು ದೇವತೆಗಳದಾಗಿರುತ್ತೆ ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಶಕ್ತಿ ದೇವತೆಗಳು ನೆಲೆಸಿದೆ ಅದರಲ್ಲಿ ಎರಡು ಮಾತಿಲ್ಲ ದೊಡ್ಡ ತಾಯಿ ಬಂದುಬಿಟ್ಟು ಏಕನಾಥೇಶ್ವರಿ ಅಂತ ಹೇಳಿಬಿಟ್ಟು ಅದಾದಮೇಲೆ ಅವರ ತಂಗಿಯಂದಿರು ಬಂದುಬಿಟ್ಟು ಉಚ್ಛಂಗಿ ಯಲ್ಲಮ್ಮ ತಿಪ್ಪಿನಘಟ್ಟಮ್ಮ ಬರ್ಗೇರಮ್ಮ ಇನ್ನೂ ಇತ್ಯಾದಿ ದೇವತೆಗಳಿದ್ದಾರೆ ಈಗ ನಾನು ನಿಮಗೆ ಹೇಳ್ತಾ ಇರೋ ಒಂದು ಸಣ್ಣ ಕಥೆ ಬಂದುಬಿಟ್ಟು ಬರ್ಗೇರಮ್ಮ ತಿಪ್ಪಿನಘಟ್ಟಮ್ಮದಾಗಿರುತ್ತೆ ಏನಂದಪ್ಪ ಈಗ ವರ್ಷಕೊಮ್ಮೆ ನಮ್ಮದು ಭೇಟಿ ಅಂತ ನಡೆಯುತ್ತೆ ನಮ್ಮ ಚಿತ್ರದುರ್ಗದಲ್ಲಿ ಆ ಭೇಟಿ ಬಂದುಬಿಟ್ಟು ಬರ್ಗೇರಮ್ಮನದು ಮತ್ತೆ ತಿಪ್ಪಿನಘಟ್ಟಮ್ಮಂದಾಗಿರುತ್ತೆ ಬರ್ಗೇರಮ್ಮ ಅಕ್ಕ ಆದರೆ ತಿಪ್ಪಿನ ಘಟ್ಟಮ್ಮ ತಂಗಿ ಏನಂದರೆ ಅಮ್ಮನ ಏಕನಾಥೇಶ್ವರಿ ಅಮ್ಮನ ಆಜ್ಞೆಯಂತೆ ಉಚ್ಛಂಗಿ ಯಲ್ಲಮ್ಮ ದೇವಸ್ಥಾನದ ಎದುರ್ಗಡೆ ನಿಮ್ಮ ಇಬ್ಬರ ಭೇಟಿನ ವರ್ಷಕೊಮ್ಮೆ ಆಗಬೇಕು ಅಂತಂತ ಹೇಳಿಬಿಟ್ಟು ಇದನ್ನ ಆಜ್ಞೆಯಂತೆ ಪ್ರತಿವರ್ಷನು ನಡ್ಸ್ಕೊಂಬರ್ತಾರೆ ಸಹಸ್ರ ಸಹಸ್ರ ಜನಗಳು ಸೇರೀರ್ತಾರೆ ಆ ಭೇಟಿಯನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ನಿಮಗೆ ಏನಾದ್ರು ಟೈಮ್ ಸಿಗ್ತು ಬಿಡುವು ಸಿಗ್ತು ಅಂದರೆ ದಯವಿಟ್ಟು ನೀವೂ ಒಂದ್ಸತಿ ಬಂದು ಅದನ್ನ ವೀಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲಂಕಾರಭೂಷಿತವಾಗಿ ಎರಡು ತಾಯಂದಿರು ಊರ್ನೆಲ್ಲ ತಿರುಗಿ ಎಲ್ಲ ದೇವ ಎಲ್ಲ ಜನತೆಗೆ ಒಂದು ಆಶೀರ್ವಾದನ ಕೊಟ್ಟು ಅದು ಆದ ನಂತರ ರಾತ್ರಿ ಟೈಮಲ್ಲಿ ಒಂದು ಸ್ಪೆಸಿಫಿಕ್ ಟೈಮ್ ಒಳ್ಳೆ ಟೈಮಂತ ಇರುತ್ತೆ ಆ ಟೈಮಲ್ಲಿ ಎರಡೂ ಬಂದು ಮುಖಾಮುಖಿ ಭೇಟಿಯಾಗುತ್ತೆ ಭೇಟಿಯಾದ ನಂತರ ಎರಡನ್ನೂ ನೀವು ಎಷ್ಟು ಏನು ಟ್ರೈ ಮಾಡಿದ್ರು ಸಮೇತ ಅವರಿಗೆ ಸಮಾಧಾನ ಆಗೋಷ್ಟು ಭೇಟಿಯಾಗಿರ್ತಾರೆ ನೀವು ಎಷ್ಟು ಹಿಂದಕ್ಕೆ ಎಳೆದರೂ ಸಮೇತ ಆಗ್ತಾ ಇರಲ್ಲ ಅವರಿಗೆ ಸಮಾಧಾನ ಆದಮೇಲೆ ಎರಡೂ ತಾಯಂದಿರಿಗೂ ಅದು ಆದಮೇಲೆ ಅವರು ಅವರ ಪಾಡಿಗೆ ಅವರು ಆ ಕಡೆ ಈ ಕಡೆ ಹೊರಡ್ತಾರೆ ಮತ್ತೆ ಎಲ್ಲ ಜನಗಳಿಗೆ ಆಶೀರ್ವಾದ ಕೊಟ್ಟು ಪ್ರತಿಯೊಂದು ಮನೆಗೆ ಹೋಗಿ ಕುತ್ಕೊಂಡು ಅವರ ಕಷ್ಟಗಳನ್ನೆಲ್ಲ ಆಲಿಸಿ ಅದ ನಂತರ ಮಡಲಕ್ಕಿನೆಲ್ಲ ಹಾಕಿಸ್ಕೊಂಡು ಅದು ಆದಮೇಲೆ ದೇವಸ್ಥಾನಕ್ಕೆ ತೆರಳ್ತಾರೆ ಇಂಥ ಅದ್ಭುತವಾದ ಒಂದು ಶಕ್ತಿಯುತವುಳ್ಳ ಭೇಟಿಯಂತ ನಡೆಯೋದು ನಮ್ಮ ಚಿತ್ರದುರ್ಗದಲ್ಲಿ ಮಾತ್ರ ದಯವಿಟ್ಟು ನೀವೂ ಇದರಲ್ಲಿ ಒಂದೊಮ್ಮೆ ಪಾಲ್ಗೊಂಡು ಅದರ ಅನುಭವವನ್ನು ಪಡಿಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಸಾಂಸ್ಕೃತಿಕ ಹಬ್ಬಗಳು ಅಂತಂದರೆ ಹಿಂದೂಸ್ಗೆ ತುಂಬ ಹಬ್ಬಗಳಿದೆ ಏನ್ಮಾಡಕ್ಕಾಗಲ್ಲ ನಾವು ಪ್ರತಿ ತಿಂಗಳು ಮಾಡಿದರೂ ಸಮೇತ ಒಂದು ಐವತ್ತು ಹಬ್ಬಗಳು ಸಿಗುತ್ತೆ ನಮಗೆ ವರ್ಷವಿಡೀ ಮಾಡ್ತೀವಿ ಅಂದರೆ ಒಂದು ನೂರೈವತ್ತು ಇನ್ನೂರು ಹಬ್ಬಗಳು ಸಿಗುತ್ತೆ ನಮಗೆ ತುಂಬ ಅಂದರೆ ಇಲ್ಲಿ ಹಬ್ಬಗಳು ತುಂಬ ಆಚರಣೆ ಮಾಡ್ತೀವಿ ಇಲ್ಲ ಅಂತಲ್ಲ ಅದರಲ್ಲಿ ಹೀಗೆ ಪ್ರಮುಖವಾದುದಂದ್ರೆ ಈಗ ಭೇಟಿ ಒಂದು ಆಮೇಲೆ ಇದು ಊರವರೆಲ್ಲ ಸೇರ್ಕೊಂಡು ಮಾಡೋದು ಅಂದರೆ ಭೇಟಿ ಒಂದು ಆಮೇಲೆ ಏಕನಾಥೇಶ್ವರಿ ಅಮ್ಮ ಜಾತ್ರೆ ಒಂದು ಮತ್ತೆ ಮಾರಮ್ಮ ಜಾತ್ರೆಗಳು ತುಂಬ ಮಾಡ್ತೀವಿ ಇದರಲ್ಲಿ ಎಲ್ಲರು ಸಾಮರಸ್ಯದಿಂದ ಎಲ್ಲರೂ ಒಗ್ಗೂಡಿ ಹೀಗೆ ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಕೊಳ್ತೀವಿ ನಮ್ಮ ಜಿಲ್ಲೆ ಬಗ್ಗೆ ಹೇಳಬೇಕು ಅಂದರೆ ನಿಮಗ್ಗೊತ್ತು ತುಂಬ ಪ್ರಾರ್ಥನಾ ಸ್ಥಳಗಳಿದೆ ಮತ್ತೆ ಇಲ್ಲಿ ಮಠಾದೀಶ್ರ್ಗಳಿದಾರೆ ಅವರ ಅಡಿಯಲ್ಲಿ ತುಂಬ ಪೂಜೆಗಳು ಪುನಸ್ಕಾರಗಳು ಆಮೇಲೆ ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತೀವಿ ಇನ್ನೂ ಹೇಳಬೇಕು ಹಬ್ಬಗಳ ಬಗ್ಗೆ ಹೇಳಬೇಕು